ಇಪ್ಪತ್ತ್ಮೂರು ಏಪ್ರಿಲ್ ಎರ್ಡು ಸಾವಿರ್ದ ಹತ್ತೊಂಬತ್ತು ಇಪ್ಪತ್ತಾರು ಮೇ ಎರ್ಡು ಸಾವಿರ್ದ ನಾಲ್ಕು ಹದಿನೈದು ಆಗಸ್ಟ್ ಸಾವ್ರ್ದ ಒಂಬೈನೂರ ನಲವತ್ತೇಳು ಇಪ್ಪತ್ತೈದು ಮೇ ಎರ್ಡು ಸಾವಿರ್ದ ಮೂರು ಹದಿನಾಲ್ಕು ಜಾನ್ವರಿ ಎರ್ಡು ಸಾವಿರ್ದ ಇಪ್ಪತ್ತ ಎರಡು